ಅಲೋ

ಹಾಂ ಹೌದ್ರಿ ಹೇಳ್ರಿ ಕಿರಾಣಿ ಸಾಮಾನು ಬೇಕಾ ಏನೇನು ಬೇಕಾಗಿತ್ತು ರೀ ಪಾಕೀಟ್ ಹ ಹಾಂ ಹಾಂ ಹಾಂ ಹಾಂ ಈಗ ನೀವು ಲಿಸ್ಟ್ ಹೇಳಿರಲ್ಲಾ ಅದು ಏನೇನು ಬೇಕಂತಂದು ನಮಗೆ ಸ್ವಲ್ಪ ಎಷ್ಟೆಷ್ಟು ಬೇಕಂತ್ಹೇಳಿದ್ರೆ ಆಮೇಲೆ ಈಗ ಅಕ್ಕಿ ನಿಮ್ಗೆ ಯಾವ ಟೈಪ್ ಬೇಕು ಹಳೇ ಅಕ್ಕಿ ಇರ್ಬೇಕಾ ಬಾಸುಮತಿ ಅಕ್ಕಿ ಬೇಕಾ ಯಾವ್ದಾದರೂ ಬೇರೆ ಥರ ಈಗ ನುಚ್ಚಕ್ಕಿ ಬೇಕಾ ಯಾವ ಟೈಪ್ ಬೇಕು ನಿಮಗೆ ಪಾಕಿಟ್ ಬೇಕಾ ಐತಿ ರೀ ಹನ್ನೊಂದು ನೂರು ಐತಿ ಅಂದ್ರೆ ಎಂಟುನೂರು ರೂಪಾಯಿಂದ ಸಿಗುತ್ತೆ ನಿಮ್ಗೆ ಕ್ವಾಲ್ಟಿ ಮೇಲಿದಾ ಯಾವ್ದು ಯಾವ್ದು ಪಂಕ್ಷನ್ನಿಗೆ ಅಂತೀರಿ ಸ್ವಲ್ಪ ಚೆನ್ನಾಗಿರೋದೆ ಒಯ್ಯಿರಿ ಹಾಂ ಚೆನ್ನಾಗಿರುತ್ತೆ ಏನೇನು ಬೇಕು ಎಷ್ಟೆಷ್ಟು ಬೇಕಂತ್ಹೇಳಿದ್ರೆ ನಾವು ಸ್ವಲ್ಪ ಎಷ್ಟೆಷ್ಟು ಕೆಜಿ ಬೇಕಂತ್ಹೇಳಿ ಬರ್ಕೊತಿದ್ದೆ ನಾನು ಹಾಂ ಒಂದು ಪಾಕೆಟ್ ಸಾಕಾ ಎಪ್ಪತ್ತೈದರದ್ದೂ

ಐದು ಕೆಜಿ ಬೆಲ್ಲ ಓಕೆ

ಹ್ಞೂ ಎರಡು ಕೆಜ್ ಸಕ್ಕರೆ ಹೌದಾ ರೀ ಹಾಂ ಏ ಆಮೇಲೆ ಸ್ವೀಟ್ ಮಾಡೋಕ್ಕೇನಾದ್ರೂ ನಿಮ್ಗೆ ಸಾಮಾನು ಬೇರೆ ಇದೆ ಸ್ವೀಟಿಂದು ಏನು ಮಾಡ್ತಾಯಿದೀರ ಹಂಗಲ್ಲ ದ್ರಾಕ್ಷಿ ಮತ್ತು ಸ್ವೀಟ್ ಏನು ಮಾಡ್ತೀರಿ ಹೇಳ್ರಿ ಅದಕ್ಕೆ ಅದಕ್ಕೆ ಹಾಕೋವು ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವೀಟ್ ಏನು ಮಾಡಬೇಕು ಅಂತ ಮಾಡೀರ್ ನೀವೀಗ ಗೋಧಿ ಹುಗ್ಗಿ ಅಂದರೆ ಅದಕ್ಕೆ ಒಂದು ಗೋಧಿ ಹುಗ್ಗಿ ಒಂದು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಅದನ್ನೆಲ್ಲ ಹಾಕಿರಿ ಅವು ಒಂದು ಹ ಒಂದು ಎಷ್ಟು ಎಷ್ಟು ಕೆಜಿ ಬೇಕಾತ್ತು ಗೋಧಿದು ನಿಮಗೆ ಗೋಧಿ ಹುಗ್ಗಿ ಅಷ್ಟು ಕೆಜಿ ಮಾಡಿಸ್ತೀರಿ ನೀವು ನಾಲ್ಕು ಕೆಜಿ ಏನೇನು ಬೇಕು ಅದು ಲಿಸ್ಟ್ ಮಾಡಿರಿ ನಿಮ್ಗೆ ಬೇಕಾದ್ರೆ ಕಳಿಸ್ತೀನ್ ರೀ ಇಷ್ಟು ಆಗುತ್ತಂತ್ಹೇಳಿ ಎಲ್ಲ ಸೇರಿ ಒಂದು ಅಂದಾಜು ನಿಮಗೊಂದು ಮೂರು ಸಾವಿರ ಆಗ್ಬೋದು ರೀ ಹಾಂ ನಿಮಗೆಲ್ಲ ಹೇಳ್ತೀನಿ ಟೋಟಲ್ ಮಾಡಿ ನಾ ಲೆಕ್ಕ ಮಾಡಿ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ನೀವು ದುಡ್ಡು ಕಳ್ಸ್ಕೊಡ್ತೀನಿ ಅಥ್ವಾ ಬ ಅಲ್ಲಿ ಬಂದ್ಮೇಲೆ ನಾವು ಕೊಟ್ಟು ಕಳಿಸ್ತೀನಿ ಆಯಿತು ನಮ್ಮ ಹುಡ್ಗನ್ನ ಕಳ್ಸ್ತೀನಿ ನಮ್ಮ ಹುಡ್ಗ ಅಂಗಡಿಯಲ್ಲಿ ನಮ್ಮ ಹುಡ್ಗನ್ನ ಕಳ್ಸ್ತಿನಿ ರೀ ಕಳ್ಸಿದ್ಮೇಲೆ ಆ ದುಡ್ಡು ಕೊಟ್ಟು ಅವೆಲ್ಲ ತೊಗೊಂಬರ್ತಾನ್ ಸಾಮಾನು ನಿಮ್ಮ ಹತ್ರ ಇಟ್ಟು ಮೇಲೆ ದುಡ್ಡು ಕೊಡುವಂತ್ರಿ ಹಾಂ ಆಯ್ತು